ಪ್ರವಾಸೋದ್ಯಮದ ಬಗ್ಗೆ ಹೇಳ್ಬೇಕಾದರೆ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಪ್ರವಾಸಿ ಸ್ಥಳಗಳಿವೆ ಮೈಸೂರು ಬೇಲೂರು ಹಳೆಬೀಡು ಶೃಂಗೇರಿ ಹಾಗೆ ಇನ್ನು ತುಂಬ ಸ್ಥಳಗಳಿವೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹೇಳ್ಬೇಕಂದರೆ ನಮ್ಮ ಮಂಗಳೂರಲ್ಲಿ ನಮ್ಮ ಮಂಗಳೂರಲ್ಲಿ ಸೋಮೇಶ್ವರ ತಣ್ಣೀರ್ಬಾವಿ ಸುಲ್ತಾನ್ ಬತ್ತೆರಿ ಹಾಗೆ ತುಂಬ ಬೀಚ್ಗಳಿವೆ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಕಡಲ ಕಿನಾರೆಯಲ್ಲೆ ಇದೆ ದೇವಸ್ಥಾನ

ಒಳ್ಳೆಯ ಜಾಗ ಸೋಮೇಶ್ವರ ಸುಧಾರಣೆ ಏನು ಕಾಣ್ಲಿಲ್ಲ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿದೆ ಹಾಗೇ ಸರ್ಕಾರ ಇನ್ನೂ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರೆ ಇನ್ನೂ ಸುಧಾರಣೆ ಆಗ್ಬೌದು ಒಳ್ಳೆಯ ಜಾಗ ಸೋಮೇಶ್ವರ ದೇವಸ್ಥಾನ ಇದೆ ಬೀಚ್ ಇದೆ ಒಳ್ಳೆಯ ಹಾಗೇ ತಣ್ಣೀರ್ಬಾವಿ ಕೂಡ ಹಾಗೆ ಒಳ್ಳೆಯ ಬೀಚ್ ಸರ್ಕಾರ ಇನ್ನು ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಏಕೆಂದರೆ ಒಂದು ಬಸ್ಸಿನ ವ್ಯವಸ್ಥೆ ದಾರಿ ಮತ್ತು ಅಲ್ಲಿ ಒಂದು ಬರುವ ಪ್ರವಾಸಿಗರಿಗೊಂದು ರಕ್ಷಣೆ ಹೀಗೆ ಎಲ್ಲ ಕಡೆ ಗಮನ ಹರಿಸಿದ್ರೆ ಒಂದು ಉತ್ತಮ ಪ್ರವಾಸೋದ್ಯಮ ತಾಣ ಆಗ್ಬೌದು ಮಂಗಳೂರಿನ ಬೀಚ್ಗಳು ಸೋಮೇಶ್ವರ ತಣ್ಣೀರು ಬಾವಿ ಸುಲ್ತಾನ್ ಬತ್ತೇರಿ ಎಲ್ಲ ಮತ್ತು ನಮ್ಮ ಕದ್ರಿ ಕದ್ರಿಯಲ್ಲಿ ಪಾರ್ಕ್ ಇದೆ ಕದ್ರಿ ಪಾರ್ಕ್ ಅಂತ ಈಗ ಸ್ವಲ್ಪ ಇಂಪ್ರುಮೆಂಟ್ ಮಾಡಿದ್ದಾರೆ ಗೌರ್ಮೆಂಟ್ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಒಳ್ಳೆಯದಾಗಿದೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಸಂಜೆ ಹೊತ್ತಲ್ಲಿ ತುಂಬ ಜನ ಸೇರ್ತಾರೆ ಕದ್ರಿ ಪಾರ್ಕಲ್ಲಿ ಮಕ್ಕಳಿಗೆ ಆಡಲ್ಲಿಕ್ಕೆ ಮತ್ತು ಬೆಳಗ್ಗೆ ವಾಕಿಂಗ್ ಜಾಗಿಂಗ್ ಸಂಜೆ ವಾಕಿಂಗ್ ಎಲ್ಲ ಮಾಡಲ್ಲಿಕ್ಕೆ ಒಂದು ಒಳ್ಳೆಯ ಜಾಗ ಕದ್ರಿ ಪಾರ್ಕ್ ದೊಡ್ಡ ಪಾರ್ಕ್ ಆಗಿದೆ ಕದ್ರಿ ಪಾರ್ಕ್ ಮಂಗಳೂರಿನ ದೊಡ್ಡ ಪಾರ್ಕ್ ಕದ್ರಿ ಪಾರ್ಕ್ ಹಾಗೇ ಪಣಂಬೂರ್ ಬೀಚ್ ಕೂಡ ಉಡುಪಿ ಪಣಂಬೂರ್ ಬೀಚ್ ಕೂಡ ಒಂದು ಉತ್ತಮ ಪ್ರವಾಸೋದ್ಯಮ ತಾಣ ಇನ್ನೂ ಸರ್ಕಾರ ಅದರ ಕಡೆ ಹೆಚ್ಚಿನ ಗಮನ ಹರಿಸಿ ಇಂಪ್ರೂಮೆಂಟ್ ಮಾಡಿದರೆ ಇನ್ನೂ ತುಂಬಾ ಜನ ಪ್ರವಾಸೋದ್ಯಮ ಪ್ರವಾಸ ಮಾಡುವವರು ನಮ್ಮ ಮಂಗಳುರು ಕಡೆ ಹೆಚ್ಚಿನ ಗಮನ ಹರಿಸ್ಬೌದು ಪ್ರವಾಸಿಗರು ಮಂಗಳೂರು ಅಂದರೆ ತಕ್ಷಣ ನೆನಪಾಗುವುದು ಬೀಚ್ ಕಡಲ ಕಿನಾರೆ ದೂರದವರಿಂದ ಕಡಲ ಕಿನಾರೆ ನೋಡ್ಲಿಕ್ಕೆ ಅಂತಲೇ ತುಂಬ ಜನ ಬರ್ತಾರೆ ಆದರೆ ಅವರಿಗೆ ಸರಿಯಾದ ವ್ಯವಸ್ಥೆ ಇದ್ದರೆ ಇನ್ನು ಕೂಡ ಜನ ಜಾಸ್ತಿ ಬರ್ಬೌದು ನೋಡಿದವ್ರು ಬಂದು ಅವರ ಊರಿಗೆ ಹೋಗಿ ಹೇಳ್ಬೌದು ಹೀಗೆ ಒಳ್ಳೆಯ ವ್ಯವಸ್ಥೆ ಇದೆ ಜಾಗ ತುಂಬ ಇದೆ ನೋಡಲ್ಲಿಕ್ಕೆ ಒಳ್ಳೆಯ ವ್ಯವಸ್ಥೆ ಇದೆ ರಕ್ಷಣೆ ಇದೆ ಒಳ್ಳೆಯ ಇಂಪ್ರೂಮೆಂಟ್ ಮಾಡಿದರಂತ ಹೇಳಿದರೆ ಅವ್ರು ಹೋಗಿ ಅವರ ಊರಲ್ಲಿ ಹೇಳಿದರೆ ಬಾಕಿದವ್ರಿಗೆ ಕೂಡ ಒಮ್ಮೆ ನೋಡುವ ಹೋಗಿ ನೋಡುವಂತಾಗ್ಬೌದು ಅದಕ್ಕೆ ಬೇಕಾಗಿ ನಮ್ಮ ಮಂಗಳೂರಿನ ಬೀಚ್ ಅನ್ನು ಇನ್ನು ಕೂಡ ಸುಧಾರಣೆ ಮಾಡಬೇಕು ತುಂಬ ಸರ್ಕಾರ ಒಳ್ಳೆಯ ಸೌಲತ್ತು ನೀಡಿ ಒಳ್ಳೆಯ ಸಾರಿಗೆ ವ್ಯವಸ್ಥೆ ನೀಡಿ ಬರುವಂಥ ಪ್ರವಾಸಿಗರಿಗೆ ಒಳ್ಳೆಯ ರೀತಿಯ ರಕ್ಷಣೆ ಮತ್ತು ಬೀಚಿಗೆ ಬಂದ ಪ್ರವಾಸಿಗರು ಕಡಲಲ್ಲಿ ಸ್ನಾನ ಮಾಡ್ಲಿಕ್ಕೆಲ್ಲ ಹೋಗ್ತಾರೆ ಮಕ್ಕಳು ಎಲ್ಲ ಅವರಿಗೆ ಇಲ್ಲೆ ಬೀಚ್ ಬಗ್ಗೆ ಗೊತ್ತಿರುದಿಲ್ಲ ಎಷ್ಟು ಆಳ ಇದೆ ಎಷ್ಟು ರಭಸ ಇದೆ ಎಲ್ಲಿ ಸುಳಿವು ಇದೆ ಏನಂತ ಗೊತ್ತಿರುದಿಲ್ಲ ಅದಕ್ಕೆ ಅವರ ಪ್ರಾಣ ರಕ್ಷಣೆಗೆ ಬೇಕಾಗಿ ಸರ್ಕಾರವು ಇಲ್ಲಿ ಸೋಮೇಶ್ವರದಲ್ಲಿ ನುರಿತ್ತ ಈಜುಗಾರರನ್ನು ಇಟ್ಟಿದ್ದಾರೆ ಹಾಗೆ ಎಲ್ಲ ಕಡೆ ಕೂಡ ನುರಿತ ಈಜುಗಾರರನ್ನು ಇಟ್ಟು ಬರುವಂಥ ಪ್ರವಾಸಿಗರ ಪ್ರವಾಸಿಗಾಗಿ ಯಾವುದೇ ಅಡಚಣೆ ಆಗ್ಬಾರ್ ಅಡಚಣೆ ಬಾರದ ಹಾಗೆ ಒಳ್ಳೆಯ ರೀತಿಯಲ್ಲಿ ಪ್ರವಾಸವನ್ನು ಮುಗಿಸಿ ಹೋಗುವ ಹೋಗುವ ರೀತಿಯಲ್ಲಿ ರಕ್ಷಣೆ ನೀಡುದು ನೀಡಬೇಕು ಅದಕ್ಕಾಗಿ ಹೆಚ್ಚಿನ ಒತ್ತು ನೀಡಬೇಕು ಸರ್ಕಾರ ಮಂಗಳೂರಿನಲ್ಲಿ ಇನ್ನು ಹಲವು ತುಂಬ ಜಾಗಗಳಿವೆ ನೋಡ ನೋಡಲ್ಲಿಕ್ಕೆ ಇರುವಂಥದ್ದು ಖಾಲಿ ಬೀಚ್ ಮಾತ್ರ ಅಲ್ಲ